ಹಲೋ ನಮಸ್ತೆ ಹಾಂ ಸರ್ ಹೌದು ಹೌದು ಓಕೆ ಸರ್ ಆ್ಯಕ್ಚುಲಿ ನಮ್ಮ ಹೇಳಿ ಓಕೆ ಓಕೆ ಸರ್ ನಮ್ಮದು ಆ್ಯಕ್ಚುಲಿ ಸಾಟರ್ಡೆ ಸಂಡೇ ವೀಕ್ ಡೇಸಲ್ಲೇ ಇರುತ್ತೆ ಡ್ಯಾನ್ಸ್ ಕ್ಲಾಸಸೆಲ್ಲ ಯೂಶ್ವಲಿ ಸಾಟರ್ಡೆ ಸಂಡೆಯೇ ಇಟ್ಟಿರೋದು ನಾವು ಕ್ಲಾಸಸೆಲ್ಲ ಬಟ್ ಒನ್ ಅವರ್ ಟು ಅವರ್ ಹೀಗೆ ನಿಮ್ಮದು ಟೈಮ್ ಸೆಟ್ ಮಾಡಿಕೊಂಡು ಅಂದರೆ ನಮ್ಮದು ಬ್ಯಾಚಸ್ ಇರುತ್ತೆ ಸಾರಿ ಸರ್ ಇಲ್ಲ ಸರ್ ಹಾಂ ಸರ್ ಅಂದರೆ ಮಾರ್ನಿಂಗ್ ಎರಡು ಬ್ಯಾಚಸ್ ಇದೆ ಈವ್ನಿಂಗ್ ಎರಡು ಬ್ಯಾಚಸ್ ಇದೆ ನಮ್ಮದು ನಮ್ಮಲ್ಲಿ ಭರತನಾಟ್ಯಮ್ ಫೋಕು ವೆಸ್ಟೆರ್ನ್ ಡ್ಯಾನ್ಸ್ ಸ್ಟೈಲ ಆಮೇಲೆ ಕಥಕ್ ಈ ಥರ ತುಂಬ ಬಗೆಯ ಸ್ಟೈಲ್ಸ್ ಇದೆ ಸರ್ ಓಕೆ ಹಾಂ ಸರ್ ಹಾಂ ಸರ್ ನಮ್ಮಲ್ಲಿ ಅದಕ್ಕೆ ಸ್ಟಾರ್ಟಿಂಗ್ ಏರೋಬಿಕ್ಸ್ ಅಂತ ಹೇಳ್ಕೊಡ್ತೇವೆ ಅದು ಬಾಡಿ ಎಕ್ಸರ್ಸೈಜ್ ಆಗಲಿಕ್ಕೇ ಅದು ಆಗುತ್ತೆ ಹಾಂ ಹಾಂ ಏರೋಬಿಕ್ಸ್ ಎಲ್ಲ ಹೇಳ್ಕೊಡ್ತೇವೆ ಅದಾದಮೇಲೆ ನಾವು ಡ್ಯಾನ್ಸ್ ಸ್ಟೈಲ್ಸೆಲ್ಲ ಕಲಿಸೋದು ನಮ್ಮದು ಅದು ಹೇಗಿರತ್ತೆ ಅಂದರೆ ಮಂಥ್ಲಿ ವೈಸ್ ನೋಡಿದರೆ ಮಂಥ್ಲಿ ಫೈ ಹಂಡ್ರೆಡ್ ಆ ಥರ ಸಾರೀ ಮಂಥ್ಲಿ ಫಿಫ್ಟೀನ್ ಹಂಡ್ರೆಡ್ ಆ ಥರ ಇರುತ್ತೆ ಹಾಂ ಓಕೆ ಅದು ನಮ್ಮದು ಬ್ಯಾಚ್ ವೈಸ್ ಹೌದು ಹೌದು ಹೌದು ಹೌದು ವೀಕೆಂಡ್ ಇರೋದು ನಮ್ಮದು ಅಂದರೆ ನೀವು ಯಾವ ಥರ ಅದಕ್ಕೆ ಇದು ಫಿಟ್ ಇದ್ದೀರ ಅಂತ ನೋಡಿಬಿಟ್ಟು ನಾವು ಹೇಳ್ತೇವೆ ನಿಮಗೆ ನಿಮಗೆ ಓಕೆ ಓಕೆ ಅದೇ ಅದಕ್ಕೆ ನಿಮಗೆ ಇಲ್ಲಿ ನೀವು ಒಂದ್ಸರಿ ಬಂದು ಆಫೀಸಿಗೆ ಭೇಟಿ ಆಗಿ ನನಗೆ ಹಾಂ ಹಾಂ ಸರಿ ನೀವು ಮೊನ್ನೆ ಬೋರ ಹಾಂ ಸರ್ ಸೌಮ್ಯಾ ಅಂತ ಮೊನ್ನೆ ಬೋರ್ಡ್ ಹಾಕಿದ್ದು ನೋಡಿದ್ದಿರಿ ಅಲ್ವಾ ಸರ್ ಅದೇ ಅದರದ್ದು ಮೇಲುಗಡೆಯೇ ಇರೋದು ನಮ್ಮ ಮನೆ ಹಾಂ ಸರ್ ಹಾಂ ಸರ್ ನಾನು ಸಾಟರ್ಡೆ ಸಂಡೇ ಎರಡೂ ದಿನವೂ ಫ್ರೀ ಇರ್ತೇನೆ ಕ್ಲಾಸ್ಸಲ್ಲೇನೆ ಇರ್ತೇನೆ ಓಕೆ ಹಾಂ ಈವ್ನಿಂಗ್ ಟೈಮಲ್ಲೂ ಬರಬಹುದು ಸರ್ ಜಸ್ಟ್ ಒಂದು ನನಗೆ ಕಾಲ್ ಮಾಡಿಬಿಟ್ಟು ಬನ್ನಿ ನೀವು ಹಾಂ ಒಂದು ಹಾಫ್ ಎನ್ ಅವರ್ ಮುಂಚೆ ನನಗೆ ಒಂದ್ಸರಿ ಕಾಲ್ ಬ್ಯಾಕ್ ಮಾಡಿ ಬನ್ನಿ ಓಕೆ

ಹಾಂ ಸರ್ ಹಾಂ ಸರ್ ಹಾಂ ಸರ್ ಬರಬಹುದು ಸರ್ ಓಕೆ ಥ್ಯಾಂಕ್ ಯು